ಹೌದು ಬ್ರಹ್ಮಾಂಡದ ಇತರ ಗ್ರಹಗಳಲ್ಲಿ ಜೀವಿಗಳಿಂದೆ ಜೀವಿಗಳಿವೆ ಎಂದು ನಾವು ಭಾವಿಸುತ್ತೇವೆ ಏಕೆಂದರೆ ಬಾರ ಬ್ರಹ್ಮಾಂಡ ಎಂದರೆ ಇಡೀ ಪ್ರಪಂಚ ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವೂ ಸಮೇತ ಇರುತ್ತದೆ ಅದರಲ್ಲಿಯೂ ನಮಗೆ ಒಂಬತ್ತು ಗ್ರಹಗಳಿವೆ ಸುಭೂಮಿ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶನಿ ಯೂರನೇಸ್ ನೆಫ್ಚೂನ್ ನೆಫ್ಚೂನ್ ಇಷ್ಟು ಒಂಬತ್ತು ಗ್ರಹಗಳಿವೆ ಒಂಬತ್ತು ಗ್ರಹಗಳಲ್ಲಿಯೂ ಒಂದು ಗ್ರಹದಲ್ಲಿ ಬಾ ಬಾವ್ ಭೂಮಿ ಒಂದು ಗ್ರಹದಲ್ಲಿ ಆ ಗ್ರಹದಲ್ಲಿ ನಾವುಗಳು ಅಂದರೆ ಮನುಷ್ಯರಿದ್ದೇವೆ ಮರ ಗಿಡಗಳಿವೆ ಜೀವಿಗಳಿವೆ ಪಕ್ಷಿಗಳಿವೆ ಪ್ರಾಣಿಗಳಿವೆ ಇಡೀ ಜೀವ ಸಂಕುಲವೇ ಭೂಮಿಯ ಮೇಲೆ ಇದೆ ನೀರು ಇದೆ ಗಾಳಿ ಇದೆ ವಾಯು ಇದೆ ಅಗ್ನಿ ಇದೆ ಹೀಗೆ ಎಲ್ಲ ಇರಬೇಕಾದರೆ ಇತರ ಗ್ರಹಗಳಲ್ಲಿ ಜೀವಿಗಳಿವೆ ಎಂದು ನಾವು ಏಕೆ ಭಾವಿಸಬಾರದು ಮಂಗಳ ಗ್ರಹದಲ್ಲಿ ಹೋಗಿ ಚಂದ್ರನು ಇಳಿದಿದ್ದನ್ನು ಇಳಿ ಇಳಿಯುತ್ತಿದ್ದಾನೆ ಅಂದರೆ ಇನ್ನು ಇತರ ಗ್ರಹಗಳಲ್ಲಿ ಜೀವಿಗಳಿವೆ ಎಂದು ನಾವು ತಿಳಿದುಕೊಳ್ಳಬಹುದು ತ ಯ ಮಂಗಳ ಗ್ರಹದಲ್ಲಿ ಈಗೆ ಈಗಾಗಲೇ ಹಲವು ವಿಜ್ಞಾನಿಗಳು ಬಯ್ ಬೇರೆ ಗ್ರಹಗಳಿಗೆ ಹಾಂ ರಾಕೆಟ್ಗಳ ಉಡಾವಣೆಯನ್ನು ಮಾಡಿ ಅಲ್ಲಿನ ವಾತಾವರಣವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಮಂಗಳ ಗ್ರಹಕ್ಕೆ ರಾಕೆಟನ್ನು ಉಡಾವಣೆ ಮಾಡಿ ಅಲ್ಲಿನ ವಾತಾವರಣ ಅಲ್ಲಿನ ಗಾಳಿ ನೀರು ಅಲ್ಲಿ ವಾಸವಾಗಿರಲು ಯೋಗ್ಯವಾದಂಥ ಸ್ಥಳಗಳಿವೆಯೇ ಇಲ್ಲವೇ ಎಂದು ತಿಳಿದುಕೊಂಡಿವೆ ಅಷ್ಟೇ ಅಲ್ಲದೇ ಚಂದ್ರನ ಅಂಗಳಕ್ಕೆ ಮನುಷ್ಯನ ಪಾದಾರ್ಪಣೆ ಮಾಡಿದ್ದಾನೆ ಚಂದ್ರನ ಅಂಗಣಕ್ಕೆ ಮನುಷ್ಯನ ಪಾದರ್ಪಣೆ ಮಾಡೋದಲ್ಲದೇ ಅಲ್ಲಿರುವಂತಹ ಗಾಳಿ ನೀರಿನ ವ್ಯವಸ್ಥೆಯನ್ನು ತಿಳಿದುಕೊಂಡಿದ್ದಾನೆ ಅಲ್ಲದೇ ಮನುಷ್ಯನು ಹೋಗಿ ಅಲ್ಲಿ ವಾಸ ಮಾಡಬಹುದೇ ಎಂಬುದನ್ನು ತಿಳಿದುಕೊಂಡಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ನಾವು ಭೂ ಗ್ರಹಗಳಲ್ಲಿ ಬ್ರಹ್ಮಾಂಡದಲ್ಲಿನ ಇತರ ಗೃಹಗಳದ ಮೇಲೆ ಜೀವಿಗಳಿವೆ ಎಂದು ನಾವು ತಿಳಿದು ಭಾವಿಸಬಹುದಲ್ಲವೇ ಈಗ ಭೂಮಿ ಎಂದ ಮೇಲೆ ಭೂಮಿಯ ಅಂತ ಒಂದು ಗ್ರಹಾವಾದರೆ ಆ ಗ್ರಹದಲ್ಲಿ ನಾವುಗಳು ಇದ್ದೇವೆ ನಾವುಗಳು ಇರಬೇಕಾದರೆ ಇತರ ಗ್ರಹಗಳಲ್ಲಿ ಮನುಷ್ಯರಿದ್ದಾರೆ ಎಂದು ನಾವು ಯಾಕೆ ಭಾವಿಸಬಾರದು ಹೌದು ನಮಗೆ ಈಗ ಭೂಮಿಯ ಮೇಲಿರುವಂಥ ಗ್ರಹಗಳಲ್ಲಿ ಗಾಳಿ ನೀರು ವಾಯು ಅಗ್ನಿ ಬೆಂಕಿ ಇವೆಲ್ಲವುಗಳು ಇರುವುದಾದರೆ ಇನ್ನು ಬೇರೆ ಗ್ರಹಗಳಲ್ಲಿಈಗ ಜೀವಿಗಳಿವೆ ಎಂದು ನಾವು ಏಕೆ ತಿಳಿದುಕೊಳ್ಳಬಾರದು ಹೌದು ಬೇರೆ ಗ್ರಹಗಳಲ್ಲಿಯೂ ಜೀವಿಗಳಿದೆ ಜೀವಿಗಳಿವೆ ಎಂದು ನಾವು ಭಾವಿಸುತ್ತೇವೆ ಏಕೆಂದರೆ ನಾವು ಇಲ್ಲಿ ವಾಸಿಸುತಿದ್ದೇವೆ ನಮಗೆ ಕುಡಿಯಲು ಯೋಗ್ಯವಾದ ನೀರಿದೆ ಆಹಾರವಿದೆ ಆಹಾರವಿದೆ ವಾಸಿಸಲು ಯೋಗ್ಯವಾದ ಮರ ಮನೆ ಇದೆ ಹೀಗೆ ಇವೆಲ್ಲವುಗಳು ಇರಬೇಕಾದರೆ ಒಂದು ಬೇರೆ ಗ್ರಹಗಳಿವೆ ಎಂದು ನಾವು ಏಕೆ ತಿಳಿದುಕೊಳ್ಳಬಾರದು ಬೇರೆ ಗ್ರಹಗಳೂ ಇವೆ ಬೇರೆ ಗ್ರಹಗಳಲ್ಲಿ ವಾಸಿಸಲು ಯೋಗ್ಯವಾದಂತಹ ಸ್ಥಳಗಳು ಇವೆ ಎಂದು ತಿಳಿದುಕೊಳ್ಳಬೇಕು ಅಲ್ಲಿ ವಾಸವಾಗಲು ಯೋಗ್ಯವಾದಂತಹ ಭೂಮಿ ಇದ್ದು ಗಾಳಿ ನೀರು ಎಲ್ಲವೂ ಸಿಗ ಸಿಗುವುದಾದರೆ ಅಲ್ಲಿಯೂ ಕೂಡ ವಾಸವಲ್ಲ ವಾಸಿಸಲು ಯೋಗ್ಯವಾದ ಗ್ರಹ ಗ್ರಹಗಳಿವೆ ಜೀವಿಗಳಿವೆ ಎಂದು ನಾವು ತಿಳಿದುಕೊಳ್ಳಬೇಕು ವಿಜ್ಞಾನಿಗಳು ಅನೇಕ ರೀತಿಯ ಯಶಸ್ಸಾದಂತಹ ಇಸ್ರೋಗೆ ಇಸ್ರೋ ವಿಜ್ಞಾನ ಸಂಸ್ಥೆಯು ಅನೇಕ ರೀತಿಯ ಗ್ರಹಗಳನ್ನು ಉಡಾವಣೆ ಮಾಡಿವೆ ಅದರಲ್ಲಿಯೂ ಮಂಗಳ ಗ್ರಹಕ್ಕೆ ಈಗಾಗಲೇ ಉಡಾವಣೆ ಮಾ ಗ್ರಹ ರಾಕೇಟಿನ ಮೂಲಕ ಉಡಾವಣೆ ಮಾಡಿ ಅಲ್ಲಿನ ಕ್ಯಾಮ್ ಅಲ್ಲಿ ಗ್ರಹಗಳಲ್ಲಿ ಯಂತ್ರವು ಲ್ಯಾಂಡ್ ಆಗಿ ಅಲ್ಲಿ ಗ್ರಹಗಳಿವೆಯೇ ಸೂರ್ಯ ಚಂದ್ರ ಅಲ್ಲಿ ವಾಸಿಸಲು ಯೋಗ್ಯವಾಗಿದೆಯೇ ಅಲ್ಲಿನ ನೀರು ಹೇಗಿದೆ ಕಲ್ಲಿದ್ದಲು ಅಲ್ಲಿನ ಅಲ್ಲಿನ ಭೂಮಿಯ ಮಣ್ಣು ಫಲವತ್ತತೆ ಹೇಗಿದೆ ಅದನ್ನೆಲ್ಲವನ್ನೂ ಕ್ಯಾಮರಾಗಳ ಮೂಲಕ ರವಾನೆ ಮಾಡಿ ವಾ ಭೂಮಿಗೆ ಕಳಿಸುತ್ತಿದೆ ಅದರಿಂದ ತಿಳಿದುಕೊಳ್ಳಬಹುದು ಅಲ್ಲಿ ವಾಸಿಸಲು ಯೋಗ್ಯವಾಗಿರಬಹುದೇ ಅಲ್ಲಿಯೂ ಹು ಸಹ ಜೀವಿಗಳಿವೆ ಎಂದು ನಾವು ತಿಳಿದುಕೊಳ್ಳುವುದಕ್ಕೆ ಸಹಾಯಕವಾಗುತ್ತದೆ